ಟ್ರೈನು ಟ್ರೈನಲ್ಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ ತುಂಬ ದೂರ ಪ್ರಯಾಣ ಮಾಡಬೇಕಾದ್ರೆ ನಾವು ಟ್ರೈನಲ್ಲೋದ್ರೆ ಆರಾಮು ಹೋಗ್ಬೋದು ಬಸ್ನಲ್ಲಿ ಹೋದರೆ ಏನೂಂತಂದ್ರೆ ನಮಗೆ ಬಾತ್ರೂಮ್ಗೆ ಹೋಗ್ಬೇಕಾದರೆ ಏನು ಮಾಡಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ ಆದರೆಲ್ಲ ಅನುಕೂಲ ಇರಲ್ಲ ಬಸ್ಗಳಲ್ಲಿ ಆಮೇಲೆ ಎಲ್ಲೆಂದರಲ್ಲಿ ನಿಲ್ಸೋದಕ್ಕೂ ಆಗಲ್ಲ ಮತ್ತೆ ನೀರಿನ ಸೌಕರ್ಯ ಇರಲ್ಲ ಏನೂ ಇರಲ್ಲ ಟ್ರೈನಲ್ಲಾದರೆ ಎಲ್ಲ ಸೌಕರ್ಯವೂ ಇರುತ್ತೆ ಮತ್ತೆ ಸ್ಲೀಪಿಂಗ್ ಕೋಚ್ ಇರುತ್ತೆ ಮೊದಲೇ ಬುಕ್ ಮಾಡ್ಕೊಂಡು ಬಿಟ್ಟಿದ್ದರೆ ನಾವು ಸ್ಲೀಪಿಂಗ್ ಕೋಚಲ್ಲಿ ಆರಾಮಾಗಿ ಟ್ರೈನಲ್ಲಿ ಮಲಗಿ ಮಲ್ಕೊಂಡು ಕುತ್ಕೊಂಡು ಹೋಗ್ಬೋದು ಬೇಜಾರಾದಾಗ ಮಲಗ್ಬೋದು ಹೋಗ್ಬೋದು ಆರಾಮವಾಗಿರುತ್ತೆ ಆದರೆ ಒಂದು ಏನು ಒನ್ ಸ್ವಲ್ಪ ಲೇಟಾಗುತ್ತೆ ಟ್ರೈನಲ್ಲಿ ಹೋಗೋದು ಲೇಟಾಗುತ್ತೆ ಬಸ್ಗಿಂತ ಆದರೆ ಫೆಸಿಲಿಟೀಸ್ ನಮಗೆ ಟ್ರೈನ್ನಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇರುತ್ತೆ ಅದರಲ್ಲಿ ನಾವು ಒಂದೊಂದ್ಸಲ ನಾವು ತಿಂಡಿ ಮಾಡ್ಕೊಂಡು ಹೊರ್ಟೋಗ್ಬೋದು ಟ್ರೈನಲ್ಲೆ ಕುತ್ಕೊಂಡು ತಿಂದ್ಕೊಳ್ಬೋದು ಅಂದರೆ ತುಂಬ ದೂರ ಎರಡು ದಿನ ಮೂರು ದಿನ ಮಾಡ್ಕೊಂಡೋದರೆ ನಾವು ಏನು ತಿಂಡಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅವಾಗ ಅಲ್ಲೆ ಕ ಇದು ಅದರಲ್ಲೆ ಒಂದು ಫ್ಲಾಟ್ ಫಾರಮ್ಗಳಲ್ಲಿ ಊಟ ತಿಂಡಿ ಕೊ ಮಾಡ್ತಾಯಿರ್ತಾರೆ ತೊಗೊಳ್ಬೋದು ತಿನ್ಬೋದು ಆ ಥರ ಇರುತ್ತೆ ಅನ್ಕೂಲ್ವಾಗಿರತ್ತೆ ನಾವೇನು ಮಾಡಿದ್ದೀವಿ ಅಂತಂದರೆ ನಾವು ಮೈಸೂರು ಮೈಸೂರಿಂದ ಡೆಲ್ಲಿಗ್ ಹೊರಡೊ ಟ್ರೈನಲ್ಲಿ ಹೋಗಿದ್ವಿ ಹೋದಾಗ ಏನು ಮಾಡಿದ್ವಿ ತಿಂಡಿನ ನಾವು ಮನೆಯಲ್ಲೆ ಎಲ್ಲ ಮಾಡಿಕೊಂಡು ಒಂದಿನಕ್ಕಾಗುವಷ್ಟು ಮಾಡ್ಕೊಂಡು ಹೊರಟಿದ್ವಿ ಅಲ್ಲಿ ತಿಂದ್ಕೊಂಡು ಮತ್ತೆ ಮೈಸೂರು ಮೈಸೂರಲ್ಲಿ ಮಧ್ಯಾಹ್ನ ಹತ್ತಿ ಸಾಯಂಕಾಲ ಹತ್ತಿದ್ವಿ ಆಮೇಲೆ ಮೂರು ದಿನ ಡೆಲ್ಲಿಗೆ ಪ್ರಯಾಣ ಎರಡು ದಿನ ಮಾತ್ರ ಅಲ್ಲೇ ಟ್ರೈನಲ್ಲೆ ತಗೊಂಡ್ವಪ್ಪ ಒಂದು ದಿನ ಮಾತ್ರ ನಾವಲ್ಲಿ ತಿಂದ್ಕೊಂಡು ಮಾಡ್ಕೊಂಡಿದ್ದು ಹೋಗಿದ್ದುತಿನ್ನೊದಕ್ಕಾಯಿತು ನೆಕ್ಸ್ಟಲ್ಲೂ ನಾವು ಅಲ್ಲೆ ಫ್ಲಾಟ್ ಫಾರಮಲ್ಲಿ ತಗೊಂಡು ತಿಂತಾಯಿದ್ವಿ ಟ್ರೈನಲ್ಲಿ ತೊಗೊಳ್ಬೋದು ಆದರೆ ಟ್ರೈನಲ್ಲಿ ಎಂತ ಅಂದ್ರೆ ನಮಗೆ ನಾವು ಪ್ಯೂರ್ಲಿ ವೆಜಿಟೇರಿಯನ್ ಆಗಿರೋದ್ರಿಂದ ಟ್ರೈನಲ್ಲಿ ಎಲ್ಲ ಮಾಡ್ತಿರ್ತರೆ ಒಂಥರಾ ಬೇಜಾರಾಗುತ್ತೆ ತಿನ್ನೋದಕ್ಕೆ ಅದರಿಂದ ನಾವು ಟ್ರೈನಲ್ಲಿ ತಗೊಳ್ತಾ ಇರಲಿಲ್ಲ ಫ್ಲಾಟ್ ಫಾರಮ್ಗಳಲ್ಲಿ ತಗೊಳ್ಳೋದು ತಿಂದ್ಕೊಳ್ಳೋದು ಹೋಗ್ತಾಯಿದ್ವಿ ಟ್ರೈನಲ್ಲೋದರೆ ತುಂಬ ಅನುಕೂಲ ಇದೆ ಏಕೆಂದ್ರೆ ನಮಗೆ ಅಲ್ಲಿ ಫ್ಲಾ ಬಾತ್ರೂಮ್ಗೆ ಹೋಗೋದಕ್ಕೆ ಎಲ್ಲದಕ್ಕೂ ಅನುಕೂಲ ಇರುತ್ತೆ ಮತ್ತೆ ಸ್ನಾನಕ್ಕೆ ಮಾತ್ರ ಕಷ್ಟ ಮಾಡೋದು ಹಾಂ ಒಂದಿನ ಮಾಡ್ಕೊಳ್ಬೇಕು ಒಂದಿನ ಅಲ್ಲಿ ಇದರಲ್ಲೇ ಮಾಡ್ಕೊಳ್ಬೇಕಲ್ವ ಅವು ಟ್ರೈನಲ್ಲಿರೋ ಬಾತ್ರೂಮಲ್ಲೇ ಸ್ನಾನ ಮಾಡಬೇಕು ಅದಾಗಲ್ಲ ಅಸಹ್ಯ ಆಗುತ್ತೆ ಒಂಥರಾ ಅದರಿಂದ ಹೇಗೊ ಎರಡು ದಿನ ಮೂರು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ಲ ಎರಡು ದಿನ ಸ್ನಾನ ಮಾಡದೆ ಇರೋಕೆ ಆಗುತ್ತ ಹೇಗೊ ಒಂದೊಂದಿನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಡೆಲ್ಲಿಗೆ ಹೋದ್ವಿ ಡೆಲ್ಲಿಯಿಂದ ಅಲ್ಲಿ ನಾರ್ತ್ ಕಡೆ ಎಲ್ಲ ಟೂರೆಲ್ಲ ಮುಗಿಸಿಕೊಂಡು ಅಲ್ಲಿ ಒಂದು ಏಳೆಂಟು ದಿ ಎಂಟು ಹತ್ತು ದಿವಸ ಫುಲ್ ಎಲ್ಲ ಕಡೆ ತಿರ್ಕೊಂಡು ಮಾಡಿಕೊಂಡು ಆಮೇಲೆ ಕಡೆಗೆ ಮತ್ತೆ ಟ್ರೈನಿಗೆ ಬಂದ್ವಿ ಟ್ರೈನ್ ಅಂದರೆ ಮತ್ತೆ ಊರು ವಾಪಾಸ್ಸು ಬರೋದಕ್ಕೆ ಆಗ್ತಿತ್ತು ಆ ಥರ ಮಾಡ್ಕೊಂಡ್ವಿ ಏನಂತ ಅಂದ್ರೆ ನಾವು ಅಲ್ಲಿ ಬಸ್ ಟ್ರೈನಲ್ಲಿ ಮಲ್ಕೊಂಡು ಹೋಗ್ಬೋದು ನಮಗೆಲ್ಲ ಬುಕ್ ಮಾಡಿದ್ದರು ಮೊದಲೇನೆ ಅದ್ದರಿಂದ ನಮಗೆ ನಮಗೆ ಒಂದು ಎಷ್ಟೋ ನಾವು ಐವ ಐವತ್ತು ಜನ ಒಟ್ಟಿಗೆ ಹೋಗಿದ್ದಿದ್ದು ಒಂದು ಬಸ್ ಜನ ಹೊ ಒಂದು ಬಸ್ ಜನ ಹೋಗಲಿಕ್ಕೆ ಐವತ್ತು ಜನಕ್ಕೂ ಅವರೇ ಎಲ್ಲ ಟಿಕೆಟೆಲ್ಲ ಬುಕ್ ಮಾಡಿದ್ದರಿಂದ ನಮಗೆ ತರ್ತ್ರ್ ಬುಕ್ ಮಾಡೋದಕ್ಕೆ ಏನು ಟಿಕೆಟ್ ಬುಕ್ ಮಾಡೋದೇನು ನಮಗೆ ತೊಂದರೆ ಇರಲಿಲ್ಲ ಅವ್ರ ಅಪ್ ಆ್ಯಂಡ್ ಡೌನ್ ಎಲ್ಲ ಅವರೇನೆ ನಾವು ಹೋಗಿರೊ ಕರ್ಕೊಂಡು ಹೋಗಿದ್ದವರು ಎಲ್ಲನೂ ಅವರೆ ಅರೇಂಜ್ ಮಾಡಿದ್ದರು ಟಿಕೆಟ್ಗಳೆಲ್ಲ ಬುಕ್ ಮಾಡಿ ಇದು ಮಾಡಿ ಎಲ್ಲ ಹೋಗಿ ಬಂದು ಎಲ್ಲ ಮಾಡಿದ್ವಿ ಕಡೆಗೆ ಏನಾಯಿತು ಅಂತ ಅಂದ್ರೆ ಬರುವಾಗಲೂ ಚೆನ್ನಾಗೆ ಬಂದ್ವಿ ಏನು ತೊಂದರೆ ಆಗಲಿಲ್ಲ ಎಲ್ಲೂ ನಮಗೆ ಎಲ್ಲೂ ಟೈನು ಹೋಗ್ತದೆ ಕೆಲ್ವು ಹೇಳ್ತಿದ್ದರು ಟ್ರೈನಲ್ಲಿ ಕಳ್ಳತನಗಳಾಗತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು ಮತ್ತೆ ನಮಗೆ ಅಲ್ಲಿ ಟ್ರೈನಲ್ಲಿ ಡೈರೆಕ್ಷನ್ ಕೊಡ್ತಾಯಿದ್ರು ನೈಟು ಜರ್ನಿ ಮಾಡ್ತಿದ್ವಲ್ಲ ಅವಾಗ ಕಿಟಕಿಗಳೆಲ್ಲ ಹಾಕೊಳ್ಳಿ ನೈಟ್ ಯಾರು ಕಿಟ್ಕಿಗಳು ತೆಗಿಬೇಡಿ ಏಕೆಂದ್ರೆ ಮಧ್ಯದಲ್ಲಿ ಅಲ್ಲಲ್ಲಿ ನಿಲ್ಲುತ್ತಲ್ಲ ಫ್ಲಾಟ್ ಫಾರಮ್ಗಳಲ್ಲಿ ನಿಂತಾಗ ಯಾರು ಯಾರಾದ್ರೂ ಹತ್ತಾರೆ ಕಳ್ಳರು ಕಾಕರು ಹತ್ತಾರೆ ಮಾಡ್ತಾರೆ ಅವಾಗ ನಾವು ಏನೂ ಮಾಡೋಕ್ಕಾಗಲ್ಲ ಗೊತ್ತಾಗಲ್ಲ ಯಾರತ್ತಿದ್ರೂ ಗೊತ್ತಾಗಲ್ಲ ಆ ಥರ ಇರುತ್ತೆ ಟ್ರೈನಲ್ಲಿ ಮಾತ್ರ ಬಸ್ಸಲ್ಲಾದರೆ ಅದೊಂದು ಫೆಸಿ ಆ ನಮಗೆ ಅದೊಂದು ಅನುಕೂಲ ಇರುತ್ತೆ ಬಸ್ಸಲ್ಲಿ ಎಲ್ಲಿಂತ್ರುವೆ ನಾವು ಯಾರು ಬೇಕೊ ಅವ್ರು ಹತ್ತಾರೆ ಇದು ಮಾಡ್ತಾರೆ ಸ್ವಲ್ಪ ಇದ್ರಲ್ಲಿ ಒಂಥರಾ ನಮಗೆ ಫೆಸಿಲಿಟೀಸ್ ಇರುತ್ತೆ ಬಟ್ ಟ್ರೈನಲ್ಲಿ ಅದು ಕಷ್ಟ ಅಂತ ನಾವು ಎಚ್ಚರಿಕೆಯಿಂದ ಇರಬೇಕು ನಾವು ಜೋಪಾನವಾಗಿ ನಮ್ಮ ವಸ್ತುಗಳನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ ಯಾರೂ ಇದು ಮಾಡ್ಕೊಳ್ಬೇಕು ಅಷ್ಟೆನೆ ಏಕೆಂತಂದ್ರೆ ಅಲ್ಲಲ್ಲೆ ಫ್ಲಾಟ್ ಫಾರಮ್ ಒಳಗೆ ಇರಿ ಇಳಿ ಇಳಿ ಇಳಿತಾಯಿರ್ತಾರೆ ಹತ್ತುವವರು ಹತ್ತಾಯಿರ್ತಾರೆ ಯಾರು ಹತ್ತಾರೆ ಏನೂಂತ ಗೊತ್ತಾಗಲ್ಲ ಒಂದು ವೇಳೆ ನಾವು ಮಲಗಿ ಬಿಟ್ಟಿದ್ದರೆ ಯಾರು ಬರ್ತಾರೆ ಅಂತ ನಮ್ಗೇನು ಗೊತ್ತಾಗುತ್ತೆ ಫುಲ್ಲು ಫ್ಲ ಇದೆಲ್ಲ ನಾವು ಒಂದು ಒಂದು ಬೋಗಿಯೊಳಗಿನ ಒಂದು ಬೋಗಿ ಪೂರ್ತಿ ನಾವು ಬುಕ್ ಮಾಡೋಕ್ಕಾಗಲ್ಲ ಅಲ್ವ ನಾವು ಬುಕ್ ಮಾಡಿದ್ರು ಒಂದು ಐವತ್ತು ಸೀಟ್ ಬುಕ್ ಮಾಡಿರ್ತೀವಿ ಇಲ್ಲ ಎಷ್ಟೋ ಒಂದು ಸ್ವಲ್ಪ ಕಡಿಮೆ ಸೀಟ್ ಬುಕ್ ಬುಕ್ ಮಾಡ್ಕೊಂಡಿರ್ತೀವಿ ಈಗ ನಾವು ನಾವೇ ಫ್ಯಾಮಿಲಿಯವರೋದ್ರೂನು ಒಂದು ಏಳೆಂಟು ಸೀಟು ಹತ್ತು ಸೀಟು ಈ ಥರ ಹೋಗಿರ್ತೀವಿ ಎಲ್ಲರೂ ಇದು ಮಾಡಿ ಒಂದು ಬರ್ತ್ ಪೂರ್ತಿ ಬುಕ್ ಮಾಡೋಕ್ಕಾಗಲ್ಲ ಅದರಿಂದ ನಾವು ನಾವಾಗಿ ನಾವೆ ಎಚ್ಚರಿಕೆಯಿಂದ ನಮ್ಮ ವಸ್ತುಗಳನ್ನ ನಾವೆ ಕಾಪಾಡ್ಕೊಳ್ಬೇಕು ಟ್ರೈನ್ಗಳಲ್ಲಿ ಬಸ್ಗಳಲ್ಲೂ ಸ್ವಲ್ಪ ಕಷ್ಟನೆ ಇರುತ್ತೆ ಇಲ್ಲಂತಿಲ್ಲ ಆದ್ರೂನು ಕೆಲ್ವು ಫೆಸಿಲಿಟೀಸ್ ಟ್ರೈನಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದಲ್ಲ ಆ ಥರ ಇರುತ್ತೆ ಇವು ಬಸ್ಗಳು ಬಸ್ಗಳಲ್ಲೂ ಇದೆ ಸ್ಲೀಪಿಂಗ್ ಕೋಚ್ಗಳಿದೆ ಆದರೆ ಮೇನ್ ಏನೂಂತಂದ್ರೆ ನಮಗೆ ನೈಟು ಕೆಲವರು ಬಾತ್ರೂಮ್ಗಳಿಗೆ ಹೋಗ್ಬೇಕಾಗತ್ತೆ ಅಂತ ಟೈಮಲ್ಲಿ ನಮಗೆ ಬಸ್ಗಳು ಸ್ವಲ್ಪ ಇನ್ಕನ್ವೀನಿಯಂಟ್ ಆಗುತ್ತೆ ಟ್ರೈನು ಸ್ವಲ್ಪ ಕನ್ವೀನಿಯಂಟ್ ಇರುತ್ತೆ ಒಂದು ಏನುಂತಂದ್ರೆ ಟ್ರೈನ್ಗಳಲ್ಲಿ ನೈಟು ಫುಲ್ಲು ಬೆಳಗ್ಗೆಲ್ಲ ಪರ್ವಾಗಿಲ್ಲ ನೈಟ್ ಆಗ್ತಾ ಆಗ್ತಾ ಸ್ವಲ್ಪ ನೀರಿನ ಪ್ರಾಬ್ಲಮೆಲ್ಲ ಮಾಡಿ ಬಿಡ್ತಾರೆ ಪರ್ವಾಗಿಲ್ಲ ಒಂದು ಸ್ವಲ್ಪ ಅದೆಲ್ಲ ಒಂದು ಸ್ವಲ್ಪ ಟೈನು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ನೀರಿನ ಫೆಸಿಲಿಟೀಸ್ ಒಂದು ಮಾಡಬೇಕು ಮಾಡಿದರೆ ಚೆನ್ನ ಲಾಂಗ್ ಜರ್ನಿಯವ್ರು ಹೋಗುವಾಗ ನೀರಿಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ ಅದೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆದಾಗಿದೆ ನಾವು ಡೆಲ್ಲಿಗೆ ಹೋಗಿದ್ದೀವಿ ಡೆಲ್ಲಿಯಿಂದ ಕಾಶಿಗೆ ಹೋಗೋದಕ್ಕೆಲ್ಲ ನಾವು ಅಲ್ಲಿಂದ ಅಲ್ಲಿಗೆ ಬೇರೆ ಬಸ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಬೇರೆ ಬಸ್ಸು ಅವರೇ ನಾವು ಕರ್ಕೊಂಡು ಹೋಗಿರೋವ್ರೆ ಅವರೇನೆ ಟೂರಿಸ್ಟ್ನವರೇ ಎಲ್ಲ ಬುಕ್ ಮಾಡಿರ್ತಾರೆ ಅದರಿಂದ ನಮಗೆ ಅದೇನು ತೊಂದರೆ ಇಲ್ಲ ಅಲ್ಲೆಲ್ಲ ಅವರು ಅವರೆ ಕರ್ಕೊಂಡು ಹೋಗೋದು ಅವರೆ ಕರ್ಕೊಂಡು ಬಂದು ಬಿಡೋದು ಮತ್ತೆ ಊಟ ತಿಂಡಿ ಎಲ್ಲ ನಮ್ಮ ಕ ನಾವು ಕರ್ಕೊಂಡು ಹೋಗಿದ್ದು ಆ ಏಜೆಂಟ್ನೆ ಅವರೇ ಅಡುಗೆ ಎಲ್ಲಾ ಮಾಡ್ತಾಯಿದ್ರು ಅವಾಗ ನಮಗೆ ಟ್ರೈನ್ನಲ್ಲಿ ಏನು ತೊಂದರೆ ಇದೆ ಅವು ತೊಂದರೆ ಏನು ಆಗ್ತಿರಲಿಲ್ಲ ಊಟ ತಿಂಡಿ ಎಲ್ಲ ಅವರೇ ಮಾಡೋ ಟ್ರೈನಲ್ಲಿ ಮಾತ್ರ ಅವರು ಊಟ ನಮಗೆ ಕೊಡ್ಸಿ ಕೊಡ್ತಾಯಿರ್ಲಿಲ್ಲ ತಗೊಳ್ಳಿ ಅಂತ ಅನ್ನೋರು ಬೇರೆ ಟೈಮಲೆಲ್ಲ ನಾವು ನಾವು ಟೂರಿಸ್ಟ್ನವರು ಅವರೇ ಅರೆ ಅಡುಗೆ ಮಾಡಿ ಎಲ್ಲ ಮಾಡ್ತಾಯಿದ್ರು ಆ ಥರ ನಾವು ಡೆಲ್ಲಿಯಿಂದ ಕಾಶಿವರೆಗೂ ಟ್ರೈನಲ್ಲಿ ಡೆಲ್ಲಿವರೆಗೆ ಅಲ್ಲಿಂದ ಕಾಶಿಗೆ ಬಸ್ಸು ಆ ಥರ ಹೋಗಿದ್ದೀವಿ ಎರಡು ಎರಡು ಅನುಕೂಲ ಆಗಿದೆ ಎರಡು ಕಡೆ ಎರಡ್ರ ಎರಡ್ರಿಂದಲೂ ಏನೂ ತೊಂದರೆ ಇಲ್ಲ ಬಟ್ ಟ್ರೈನ್ ಫೆಸಿಲಿಟಿ ಸ್ವಲ್ಪ ಇದೆ ಇದೊಂದು ಫ ನಾ ಸ್ಲೀಪಿಂಗ್ ಕೋಚ್ ಇರೋದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಇನ್ನೇನು ಹೇಳೋಕ್ಕಾಗಲ್ಲ ನಾವು ಅಲ್ಲಿಂದ ಹೋಗಿ ಬೇ ಡೆಲ್ಲಿ ಟು ಬೆಂಗಳೂರು ಮೈಸೂರು ಮೈಸೂರಿಗೆ ಬಂದಿದ್ದೆ ಬೆ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಡೆಲ್ಲಿ ಆ ಥರ ಹೋಗಿದ್ದಿದ್ದು ನಾವು ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗಿ ಬರ್ಬೋದು ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟೇ ಒಟ್ಟಿನಲ್ಲಿ ಟ್ರೈನಲ್ಲಿ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಏಕೆಂತಂದ್ರೆ ಅಲ್ಲಲ್ಲಿ ಯಾರ್ಯಾರು ಇಳೀತಾರೆ ಯಾರ್ಯಾರು ಹತ್ತಾರೆ ಅದು ಏನೂ ಗೊತ್ತಾಗಲ್ಲ ನಮಗೆ ಆದರೆ ಮಧ್ಯೆ ಮಧ್ಯೆ ಈ ಸಿನಿಮಾಗಳಲ್ಲಿ ತೋರಿಸ್ದಾಗೆ ಏನೇನಾದರೂ ಆಗ್ಬೋದು ಆಗುತ್ತೆ ಕೂಡ ಅಪರೂಪ್ವಾಗೆ ಅದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಟ್ರೈನಲ್ಲಿ ಮಾತ್ರ ಎಲ್ಲಾದ್ರಲ್ಲೂ ಯಾವುದ್ರಲ್ಲೂ ಹೋದರೂ ನಾವು ಎಚ್ಚರಿಕೆಯಿಂದಲೇ ಇರಬೇಕು ಅದು ಬೇರೆ ಪ್ರಶ್ನೆ ಆದ್ರೂನು ಟ್ರೈನಲ್ಲಿ ಸ್ವಲ್ಪ ಅನುಕೂಲ ಇರೋದರಿಂದ ನಾವು ಆರಾಮ್ವಾಗಿ ಮಲ್ಕೊಳ್ಳೋದಕ್ಕೂ ಆಗಲ್ಲ ಯಾರಾದರೂ ಒಬ್ಬರಾದ್ರೂ ಎಚ್ಚರಿಕೆಯಿಂದ ಇದ್ದು ಸ್ವಲ್ಪ ಇದಾಗಿ ಮಾ ಒಬ್ಬರು ಒಬ್ಬರಲ್ಲ ಒಬ್ಬರು ಎಚ್ಚರಿಕೆಯಿಂದ ಇರಬೇಕು ಅವಾಗ ಸ್ವಲ್ಪ ನಮ್ಗೆ ಅನುಕೂಲ ನಮ್ಮ ಸೇಫಾಗಿರ್ತೀವಿ ಅಷ್ಟೆನೆ ಟ್ರೈನಲ್ಲಿ ನಮಗೆ ಕೆಲವೆಲ್ಲ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ಏಕೆಂತಂದ್ರೆ ಅಲ್ಲಿ ನಾವು ಅಲ್ಲಿ ಕಾಫಿ ಇದು ಎಲ್ಲ ಅಲ್ಲಲ್ಲೆ ಒಳಗಡೆಯೇ ಬರ್ತಾಯಿರುತ್ತೆ ಟ್ರೈನಲ್ಲೇ ಅದೇನು ತೊಂದರೆ ಇಲ್ಲ ಬೇಕು ಅಂದಾಗ ತೊಗೊಳ್ಬೋದು ಇಲ್ಲಂತಂದ್ರೆ ಇಲ್ಲ ಏನೊ ಒಂದು ರೀತಿನಲ್ಲಿ ಟ್ರೈನ್ ಜರ್ನಿಯೂ ಒಳ್ಳೆದೆ ಒಂದು ರೀತಿಯಲ್ಲಿ ಬಸ್ ಜರ್ನಿ ಒಳ್ಳೆದು ಈ ಥರ ಎರಡೂ ಕಾಂಪ್ರಮೈಝ್ ಮಾಡ್ಕೊಳ್ಬೇಕು ನಾವು ನಾವು ಯಾವಾಗ ಎಲ್ಲಿ ಹೋಗ್ಬೇಕಂತ ನಾವು ನಾವೇ ತಿಳ್ಕೊಂಡು ಯಾವ ರೀತಿ ಹೋಗ್ಬೇಕಂತ ಮಾಡಬೇಕು ನಮ್ಮೆಚ್ಚರಿಕೆಯಿಂದ ನಾವು ಇರಬೇಕು ಅಷ್ಟೆ ಇದರಲ್ಲಿ ಅದೇ ಒಳ್ಳೆದು ಇದೇ ಒಳ್ಳೆದು ಅಂತ ಹೇಳೋ ಇದು ಬರಲ್ಲ ಏಕೆಂತಂದ್ರೆ ಅದು ಅದೊಂಥರ ಅನುಕೂಲ ಇರುತ್ತೆ ಇದೊಂಥರ ಅನುಕೂಲ ಈ ಅನುಕೂಲ ಇರುತ್ತೆ ಇದು ಟ್ರೈನ್ ಕೆಲ್ವು ಟ್ರೈನ್ಗಳು ಫಾಸ್ಟ್ ಟ್ರೈನ್ಗಳಿರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಹೋಗೋದಕ್ಕೆ ಕೆಲವು ಸೆಟ್ಲ್ಗಳು ಈ ಥರ ಅಂದರೆ ಅದರಲ್ಲಿ ನಿಲ್ಸ್ಕೊಂಡು ಹೋಗೊ ಟ್ರೈನ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮಿರುತ್ತೆ ಫಾಸ್ಟ್ ಟ್ರೈನಲ್ಲಿ ಹೋದರೆ ಅನ್ಕೂಲವೂ ಇರುತ್ತೆ ಅದ್ರಲ್ಲೂನು ಜಾಸ್ತಿ ದುಡ್ದು ಕಡಿಮೆ ದುಡ್ದು ಟ್ರೈನ್ ಟಿಕೆಟ್ಸು ಆ ಥರಾನು ಇರುತ್ತೆ ನಮ್ಗೆ ಯಾವ್ದು ಅನುಕೂಲ ಆಗಬೇಕೊ ಅದನ್ನು ನಾವು ಹೊ ಇದು ಮಾಡಿಕೊಂಡು ಹೋಗ್ಬೋದು ಅಷ್ಟೇ ಒಳ್ಲೇದಾಗ್ಲಿ ಟ್ರೈನಲ್ಲೂ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಜನಗಳು ಇರಿ ಅಷ್ಟೇ